ಹಲೋ ಏನು ತರಕಾರಿ ಉಂಟು ನಿಮ್ಮ ಅಂಗ್ಡೀಲಿ

ಹಾಂ ಹಾಂ ಬಸಳೆಗೆ ಎಷ್ಟು ಕಟ್ಟಿಗೆ ಹೌದಾ ಹಾಂ ಹೌದಾ ಮತ್ತು ನೀರುಳ್ಳಿಗೆ ಎಷ್ಟು ಈಗ ಕೆ ಜಿಗೆ ಹೌದಾ ಆಯ್ತು ಆಯಿತು ಹಾಗಾದರೆ ಸರ್ ನಮ್ಮದು ನಿಮ್ಮ ಹತ್ರ ಕೆಂಪು ಬಸಲೆ ಉಂಟಾ ಕೆಂಪು ಬಸಳೆ ಉಂಟಾ ಹಾಂ ಆಯ್ತು ಆಯ್ತು ಹಾಂ ಹಾಂ ಆಯ್ತು ಆಯ್ತು ಹಾಂ ಆಯಿತು ಹಾಂ ಮತ್ತು ನೀರುಳ್ಳಿ ಹೇಗೆ ಕೆ ಜಿಗೆ ನೀರುಳ್ಳಿಗೆ ಎರಡು ಎರಡು ಕೆಜಿ ಅಲ್ಲ ಮ ತೊಂಬತ್ತು ರೂಪಾಯಿ ಮರ್ರೆ ನಲ್ವತ್ತು ರೂಪಾಯಿ ತೊಂಬ್ ನಲ್ವತ್ತು ಅಂತ ಹೇಳ್ತಾ ಇದೀರಾ ಮತ್ತು ತೊಂಡೆಕಾಯಿ ಹೇಗೆ ತೊಂಡೆಕಾಯಿ ನಾವು ಬರೋಕ್ಕಿಂತ ಮುಂಚೆ ರೇಟ್ ಹೇಳ್ದ್ ನಾವು ಏನಾದರೂ ಲೆಕ್ಕಾಚಾರ ಮಾಡಿ ಬರ್ಬೋದಲ್ಲ ಲೆಕ್ಕಾಚಾರ ಮಾಡದೆ ನಮಗೆ ಬ ನಮಗೆ ಬರ್ಲಿಕ್ಕಾಗು ಯಾಕಂದರೆ ನಾವು ಲೆಕ್ಕಾಚಾರ ಮನುಷ್ಯರು ಹಾಂ ನಮಗೆ ಲೆಕ್ಕಾಚಾರ ಹಾಕ್ಬೇಕು ಆಯಿತು ಕಟ್ಟು ಲೆಕ್ಕದಲ್ಲಿ ಅದು ಮಾಡಬೇಕಲ್ಲ ಕೊಡಬೇಕಲ್ಲ ನಿಮ್ಗೆ ಏನಾದರೂ ಕೊಡಬೇಕಲ್ಲ ಹಾಂ ಕೆಜಿ ಹೇಗೆ ತೊಂಡೆಕಾಯಿ ಹೇಗೆ ಕೆ ಜಿಗೆ ಹಾಂ ಅಲ್ಲ ಕೆ ಜಿಗೆ ಹೌದೌದು ಅದ್ರದು ಈಗ ಹೌದಾ ಸರಿ ಸರಿ ಅಲ್ಲ ನಾನು ತಮಾಷೆ ಮಾತಾಡಿದೆನಲ್ಲಲ್ಲ ಮಂಗ್ಳೂರಲ್ಲಿ ಇದ್ದರೆ ಮಂಗ್ಳೂರು ಅಲ್ಲೇ ಮಂಗ್ಳೂರು ಬೆಂಡೆಕಾಯಿ ಮತ್ತು ಮೈಸೂರು ಬೆಂಡೆಕಾಯಿ ಆದರೆ ಅದು ಹಾಂ ನೀವು ಮ ಇದು ಘಾಟಿ ಮಾರುದಿಲ್ಲ ಘಾಟಿ ಮಾ ಘಾಟಿ ಮಾರುದಿಲ್ಲ ಹೌದ ಮಂಗ್ಳೂರು ಹಾಂ ಆಯ್ತು ಆಯಿತು